ನನ್ನ ಜೀವನೋಪಾಯಕ್ಕೆ ನಾನು ಒಬ್ಬ ಕಲಾವಿದನಾಗಿ ಚಲನಚಿತ್ರದಲ್ಲಿ ಮೊದಲ ಬಾರಿಗೆ ನಾಯಕನಾಗಿ ನಟಿಸ್ತಾ ಇದ್ದೇನೆ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಬಿಡುಗಡೆ ಆಗಲಿಕ್ಕಿದೆ ಮತ್ತು ನನ್ನ ಜೀವನದ ಹಾದಿಯಲ್ಲಿ ಕ್ಯ ಕಷ್ಟದ ಸಂದರ್ಭಗಳು ಬರ್ತವೆ ಒಳ್ಳೆಯ ಸಂದರ್ಭಗಳು ಅದನ್ನು ನಾನು ಹೇಗೆ ನಿಭಾಯಿಸ್ತೇನೆ ಅಂತ ಯಾವ ವಿಷಯವನ್ನು ಕೂಡ ನಾವು ಮನಸ್ಸಿಗೆ ತೆಗೆದುಕೊಳ್ಬಾರ್ದು ಸಮಸ್ಯೆ ಬಂದಾಗ ಅದನ್ನು ಎದ್ರಿಸೋದ್ ಹೇಗೆ ಮತ್ತು ಮುಂದೆ ಸಮಸ್ಯೆ ಆಗದಾಗೆ ಹೇಗೆ ಅದನ್ನು ನಾವು ಕಾಪಾಡ್ಕೊಳ್ಳೋದು ಅಂತ ನಾನು ಮನಸ್ಸಲ್ಲಿ ಗಟ್ಟಿ ನಿರ್ಧಾರ ತೊಗೊಳ್ತೇನೆ ನಿಜವಾಗಿ ಹೇಳಬೇಕಂದ್ರೆ ಜೀವನೋಪಾಯದ ಬಂದ ದಾರಿಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಾವೇ ಪರಿಹಾರ ನಮ್ಮ ನಿರ್ಧಾರಗಳೇ ಅದಕ್ಕೆ ಪರಿಹಾರ ಹಾಗಾಗಿ ಧೈರ್ಯವಾಗಿ ಜೀವನದಲ್ಲಿ ಮುನ್ನಡೀಬೇಕು ಇದೇ ನನ್ನ ನಿರ್ಧಾರ